ಹಾಂ ಯಾರು ಹೌದು ಹೌದು ಹೌದು ಹೌದು

ಹಾಂ ಹಾಂ ಯಾವುದು ಡಿಸೈನ್ ಎಲ್ಲ ಇಡಲಿಕ್ಕೆ ಉಂಟಾ ಹೌದಾ

ವರ್ಕ್ ಎಲ್ಲ ಇಡಲಿಕ್ಕೆ ಉಂಟಾ ಸಾಡಿಗೆ ಬ್ಲೌಸಿಗೆ ಸಿಂಪಲ್ಲ ಹಾಂ ಹಾಂ ಹಾಂ ಹಾಂ ಮತ್ತು ಹಾಂ ಕೊಡ್ತೇನೆ ಕೊಡ್ತೇನೆ ಆಗ್ಬೋದು ಬೇಗ ಕೊಡಿ ತಂದು ಒಂದು ಬ್ಲೌಸಿಗೆ ಸಾದಾ ಸಿಲೀವ್ಸ್ ಆದ್ರೆ ಹೊಲಿಯುವುದಾದ್ರೆ ಮುನ್ನೂರ ಐವತ್ತು ಡಿಸೈನ್ ಎಲ್ಲ ಇಡುವುದಾದ್ರೆ ಜಾಸ್ತಿ ಉಂಟು

ಒಟ್ಟಿಗೆ ಆದರೆ ನಾಲ್ಕು ನೂರು ತಗೊಳ್ತೇನೆ ಹೌದು ಇಲ್ಲ ಇಲ್ಲ ಎಲ್ಲ ಕಡೆ ಈಗ ಹೆಚ್ಚಾಗಿದೆ ಟೈಲರಿಗೆ ಇಲ್ಲಿಲ್ಲ ಫಾಲ್ ಎಲ್ಲ ಇಡಲಿಕ್ಕೆ ಉಂಟಲ್ಲ ಅದು ನಾಲ್ಕು ನೂರು ಐವತ್ತು ಆಗ್ತದೆ ನಿಮ್ಗೆ ಅಂತ ನಾಲ್ಕು ನೂರು ಹೇಳಿದ್ದು ನಾನು ನಾಲ್ಕು ನೂರು ಐವತ್ತು ಆಗ್ತದೆ ಬ್ಲೌಸಿಗೆ ಮುನ್ನೂರ ಐವತ್ರು ಉಂಟು ಎಲ್ಲ ಕಡೆ ಉಂಟು ಮತ್ತು ಫಾಲಿಗೆ ಸೈಡ್ ಹಾಕುವುದಕ್ಕೆ ಎಲ್ಲ ನೂರು ರೂಪಾಯಿ ತಗೊಳ್ತೇವೆ ನಿಮಗೆ ನ ಐವತ್ತು ರೂಪಾಯಿ ಕಮ್ಮಿ ಮಾಡಿದ್ದೇನೆ ಹಾಂ ಚೂಡಿದಾರಿಗೆ ನಾಲ್ಕು ನೂರು ಆಗ್ತದೆ ಹೊಲೀಲಿಕ್ಕೆ ಹ್ಞೂ

ಆಯ್ತು ಆಯಿತು ಆಯ್ತು ಆಯಿತು ಬೇಗ ತಂದು ಕೊಡಿ ದಿವಾಳಿಗೆ ತುಂಬ ಹೊಲೀಲಿಕ್ಕೆ ಉಂಟು ನನಗೆ ಅದಕ್ಕೆ ಬೇಗ ತಂದು ಕೊಡಬೇಕು ಆಯಿತಾ ಹ್ಞೂ ಹ್ಞೂ ಇವತ್ತೇ ಬನ್ನಿ ನಾನು ಫ್ರೀ ಇದ್ದೇನೆ ಹ್ಞೂ ಆಯಿತಾ ಓಕೆ